ನಾನು ಒನ್ ಟು ಟೆಂತ್ ಒಂದು ಶಾಲೆಯಲ್ಲಿ ಓದಿದ್ದೆ ಅದು ಸರಸ್ವತಿ ವಿದ್ಯಾಮಂದಿರ ಅಂತ ಮುಂದೆ ಇಂಜಿನಿ ಮುಂದೆ ಇಂಜಿನಿಯರಿಂಗ್ ಮಾಡುವ ಒಂದು ಆಸೆ ಹುಟ್ಟಿತು ನನಗೆ ನಾನು ಫಶ್ಟ ಟೆಂತ್ ಆದಮೇಲೆ ಡಿಪ್ಲೊಮಾ ಹಚ್ಚಿದೆ ಡಿಪ್ಲೊಮಾ ಮೆಕ್ಯಾನಿಕಲ್ ಹಚ್ಚಿದೆ ಅದು ಎಮ್ ವಿ ಪಾಲಿಟೆಕ್ನಿಕಲ್ಲಿ ಅಲ್ಲಿ ಹಚ್ಚಿದೆ ಅದು ಮೂರು ವರ್ಷದ ಕೋರ್ಸ್ ಇದೆ ಅಂತ ಅಲ್ಲಿ ಮಾಡ್ತಾ ಮಾಡ್ತಾ ಮಾಡ್ತಾ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಮುಂದೆ ಇಂಜಿನಿಯರಿಂಗ್ ಎಲ್ಲಾದರೂ ಒಳ್ಳೆಯ ಕಾಲೇಜ್ ಇರುವ ಸ್ಥಳ ಹುಡುಕ್ತಾ ಇದ್ದೆ ಆಗ ನಮ್ಮ ಫ್ರೆಂಡ್ ಹೇಳಿದ್ದ ನೀನು ಬೆಂಗಳೂರಲ್ಲಿ ಮಾಡು ಮೈಸೂರಲ್ಲಿ ಮಾಡು ಅಂತ ಹಾಗೆ ನನಗೆ ಬೆಂಗಳೂರಲ್ಲಿ ಒಂದು ಸೀಟ್ ಸಿಕ್ತು ಆ ಕಾಲೇಜ್ ಹೆಸರು ಆರ್ ವಿ ಅಂತ ಅ ಅಲ್ಲಿ ಒಳ್ಳೆಯ ಒಳ್ಳೆಯ ಥರದ ಕ್ಯಾಂಪಸ್ ಅವೆಲ್ಲ ಹತ್ತುತ್ತೆ ಅಂತ ನಂಗೆ ಇಂಜಿರಿಂಗ್ ಮಾಡುವ ಛಲ ತುಂಬ ಇತ್ತು ಅದಕ್ಕೆ ನಾನು ಇಂಜಿನಿಯರಿಂಗ್ ಮಾಡಿದೆ ಇಂಜಿನಿಯರಿಂಗ್ ಏನಾದರೂ ಶಾಲೆ ಶಾಲೆ ಗೀಲೆ ಏನಾದರೂ ಕಲಿಯುತ್ತಿಲ್ಲ ಅಂದರೆ ಭಿಕ್ಕೆ ಬೇಡುವ ಪರಿಸ್ಥಿತಿ ಬರುತ್ತೆ ಇಲ್ಲ ಅಂದರೆ ಕೂಲಿ ಮಾಡುವ ಪರಿಸ್ಥಿತಿ ಬರುತ್ತೆ ಇಲ್ಲ ಅಂದರೆ ಹಮಾಲಿ ಕೆಲಸ ಮಾಡುವ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಇಂಜಿನಿಯರಿಂಗ್ ಮಾಡಬೇಕೆಂದು ಒಂದು ಛಲ ಹುಟ್ಟಿತು ಮನೆಯಲ್ಲೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಈ ಥರ ಓದುವ ಓದಬೇಕಂತಂದು ಇದೇ ಥರ ಮುಂದೆ ಹೋಗಿ ನನಗೆ ಒಳ್ಳೆಯ ಒಳ್ಳೆಯ ಆಸೆ ಇದೆ ಇನ್ನೂ ಅದೆಲ್ಲ ಆಸೆಗಳೆಲ್ಲ ಈಡೇರಿಸಬೇಕೆಂದು ಈಡೇರಿಸುವ ಕನಸು ಇದೆ ನನಗೆ ಇದೇ ಥರ ಮುಂದುಗಡೆ ಹೋಗಿ ಒಳ್ಳೇದು ಏನಾದರೂ ಸಾಧಿಸಿ ಏನಾದರೂ ಒಳ್ಳೆಯದು ವಸ್ತು ಕಂಡುಹಿಡಿದು ಏನಾದರೂ ಒಂದು ಮಾಡಬೇಕು ಎನ್ನುವ ಛಲ ಇದೆ ನನಗೆ ಇದೇ ಥರ ಮುಂದೆ ನಡೆಯಬೇಕೆಂದು ಆಸೆ ಇದೆ ನನಗೆ ನು ಮತ್ತು ಏನಾದರೂ ರೈತರ ಏನಾದರೂ ರೈತರ ಪರವಾಗಿ ಕಂಡುಹಿಡಿಯಬೇಕೆಂದು ಆಸೆ ಇದೆ ಮತ್ತು ರೈತರಿಗೆ ಒಳ್ಳೆಯ ಏನಾದರೂ ಒಳ್ಳೆಯದಾಗಿ ವಸ್ತುವನ್ನು ಕಂಡುಹಿಡಿದು ಅವರಿಗೆ ಯೂಸ್ ಆಗುವಂತೆ ನೋಡಬೇಕು